ಭಾರತದ ಜನಪ್ರಿಯ ಕ್ರೀಡೆಗಳು ಕ್ರಿಕೆಟು ಹಾಕಿ ವಾಲಿಬಾಲು ಕಬಡ್ಡಿ ಖೋ ಖೋ ಜಾವಲಿನ್ನು ರನ್ನಿಂಗು ಶಾಟ್ಪುಟ್ಟು ಹಡಲ್ಸು ರಿಲೇ ಈಜು ಶೂಟಿಂಗು ಬಾಕ್ಸಿಂಗು ಎಲ್ಲವೂ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದಿದೆ ಇದರಲ್ಲಿ ಕ್ರೀಡಾಪಟುಗಳು ಇನ್ನು ಕ್ರಿಕೆಟಲ್ಲಿ ಒಂದೇಳೋದಾದ್ರೆ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ರಾಕೇಶ್ ಶರ್ಮಾ ಚಹಲ್ ಎಮ್ ಎಸ್ ಧೋನಿ ಇವರು ತುಂಬ ಮತ್ತು ವೇಟ್ ಲಿಫ್ಟಿಂಗು ಮೀರಾ ಬಾಯಿ ಚಾನು ಹುಸೇನ್ ಮೀರಾ ಬಾಯಿ ಚಾನು ಮತ್ತು ಸಿಂಧು ಪಿ ಟಿ ಉಷಾ ಪಿ ಟಿ ಉಷಾ ಶರತ್ ಇತ್ಯಾದಿಗಳು